ಮ್ಯಾಮ್ ಲೈಬ್ರರಿನಾ ಇದು ಲೈಬ್ರರಿಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಮ್ಯಾಮ್ ಲೈಬ್ರರಿ

ಹಾಂ ಮ್ಯಾಮ್ ಸಂಡೇನೂ ಇರುತ್ತಾ ಹಾಂ ಓ ಇದು ಲೈಬ್ರರಿ ಕಾರ್ಡ್ ತೊಗೊಬೇಕು ಅಂದರೆ ಹೆಂಗೆ

ಎಷ್ಟು ದಿನದ್ ಒಳಗಡೆ ರಿಟನ್ ಮಾಡೋದ್ ಇರತ್ತೆ ಮ್ಯಾಮ್ ಏನಾದರೂ ಫೈನ್ ಹಾಕ್ತೀರಾ ರಿಟನ್ ಮಾಡ್ಲಿಲ್ಲ ಅಂದರೆ ಅಷ್ಟು ಡೇ ಒಳಗಡೆ ಹಾಂ ಈಗ ಇವತ್ತು ಬರ್ಬೋದಾ ಮ್ಯಾಮ್ ಲೈಬ್ರರಿ ಕಾರ್ಡ್ ಮಾಡ್ಸೋಕ್ಕೆ ಏನೇನು ಡಾಕಿಮೆಂಟ್ಸ್ ಬೇಕು ಓಕೆ ಮ್ಯಾಮ್ ಬರ್ತೀನಿ